ನನ್ನನ್ನು ಆಕರ್ಷಿಸುವ ಇತರ ಧರ್ಮಗಳು ಯಾವುವು ಅಂದರೆ ಹಿಂದೂ ಧರ್ಮ ಪ್ರಮುಖವಾಗಿ ಕಂಡುಬರುತ್ತದೆ ನಾನು ಈ ಧರ್ಮದಿಂದ ಅಹಿಂಸೆ ಬೇರೆಯವರನ್ನು ಹಿಂಸೆ ಮಾಡಬಾರದು ಸತ್ಯವನ್ನು ಹೇಳುವುದು ಧರ್ಮನಿಷ್ಠೆ ಅದೇ ರೀತಿ ಬೇರೆ ಧರ್ಮದವರೊಂದಿಗೆ ಸೌ ಸಹಿಷ್ಣುತೆಯಿಂದ ವರ್ತಿಸಬೇಕು ಎಂಬುವುದನ್ನು ಕಲಿತಿದ್ದೇನೆ ಮತ್ತು ನಾನು ಈ ಹಿಂದೂ ಧರ್ಮದ ಕೆಲವು ಹಬ್ಬಗಳನ್ನು ಮನೆಯಲ್ಲಿ ಆಚರಣೆ ಮಾಡುತ್ತೇನೆ ಉದಾಹರಣೆಗೆ ಯುಗಾದಿ ದೀಪಾವಳಿ ದಸರಾ ಹಾಗೂ ಹೊಸವರ್ಷ ಇವೆಲ್ಲವೂ ನಮ್ಮ ಮನೆಯಲ್ಲಿಯೂ ಸಹ ಹಿಂದೂಗಳಂತೆ ನಾನು ಆಚರಣೆ ಮಾಡುತ್ತೇನೆ ಇದು ನಮ್ಮ ಭಾರತೀಯ ಸಂಪ್ರದಾಯವಾಗಿದ್ದು ಸರ್ವಧರ್ಮ ಪರಿಪಾಲನೆ ಆಗುತ್ತದೆ ಆದ್ದರಿಂದ ಈ